ನಮಸ್ಕಾರ ಹಾಂ ಹಾಂ ಕರೆಕ್ಟಾಗಿ ವಿಷಯಾನ ಹೇಳಿದ್ದಾರೆ ನಿಮ್ಮ ಊರು ಅವರು ನಮ್ಮ ಕಾಲೇಜು ಚೆನಾಗಿದೆ ಮತ್ತು ಇಲ್ಲಿನ ಸೌಲಭ್ಯಗಳು ಮಕ್ಕಳಿಗೆ ತುಂಬ ಹಿಡಿಸುತ್ತೆ ಮತ್ತು ತುಂಬ ತುಂಬ ಬೇಗ ಓದು ಬರಹ ಕಲಿತಾರೆ ಮತ್ತು ಮುಂದೆ ಬರ್ತಾರೆ ಇದ್ರಿಂದ ಕೊ ಇಲ್ಲಿ ನಮ್ಮ ಕಾಲೇಜ್ನಲ್ಲಿ ಯಾರು ಓದ್ತಾರೆ ತುಂಬ ಒಳ್ಳೆಯ ಅಂಕಗಳು ಮತ್ತು ಇನ್ನು ಪರ್ಸಂಟೇಜ್ಗಳು ತರ್ತಾರೆ ಅಂಡ್ ನಮ್ಮ ಕಾಲೇಜ್ನಲ್ಲಿ ನಾವು ಯಾವ ಥರ ಸೌಲಭ್ಯವನ್ನ ಕಲ್ಪಿಸ್ತೀವಿ ಕಲ್ಸಿದ್ದೀವಿ ಅಂದರೆ ಕಾಲೇಜಿನಲ್ಲಿ ಎಲ್ಲ ಲಚ್ಚರ್ಸೂ ಒಳ್ಳೆಯ ಓದಿ ಮುಗಿಸಿರ್ತಾರೆ ಡಬಲ್ ಡಿಗ್ರಿ ಗ್ರ್ಯಾಜುವೇಟೆಡ್ ಆಗಿರ್ತಾರೆ ಆ್ಯಂಡ್ ನಮ್ಮ ಲೆಚ್ಚರರ್ಸ್ ನಮ್ಮ ಇಯಾ ಶಿಕ್ಷಕರು ಏನಿರ್ತಾರೆ ಅವರು ಮಕ್ಕಳಿಗೆ ಮಕ್ಕಳಿಗೆ ತುಂಬ ಚೆನಾಗ್ ಪಾಠ ಹೇಳಿ ಕೊಡ್ತಾರೆ ಒಂಥರಾ ಸ್ನೇಹ ಸ್ನೇಹಿತರು ಅನ್ನೋಥರ ಮಕ್ಕಳಿಗೆ ನೋಡ್ಕೊಂಡು ಪಾಠ ಹೇಳ್ಕೊಡ್ತಾರೆ ಆ್ಯಂಡ್ ನಮ್ಮ ಕಾಲೇಜ್ ಸಮಯ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಶುರು ಆದರೆ ಸಾಯಂಕಾಲ ನಾಲ್ಕು ನಾಲ್ಕುವರೆ ಐದು ಗಂಟೆ ಅದು ಅವರ ತೊಗೊಂಡಿರೋ ಇದು ಮೇಲೆ ಬರತ್ತೆ ಅದು ವಿಷಯ ಮೇಲೆ ಬರತ್ತೆ ಅದು ಮತ್ತು ಇಲ್ಲಿನ ಲ್ಯಾಬ್ಗಳು ಆಗಲಿ ಇಲ್ಲಿನ ನಾವು ಏನು ತಗೊಂಡಿರ್ತೀವಿ ಪ್ರಯೋಗ ಪ್ರಯೋಗಾಲಯಗಳೆಲ್ಲ ತುಂಬ ಚೆನ್ನಾಗಿವೆ ಮತ್ತು ನಮ್ಮ ಲ್ಯಾಬ್ಗಳು ಏನಿದಾವೆ ಕಂಪ್ಯೂಟರ್ ಲ್ಯಾಬ್ ಆಗಲಿ ಪ್ರಾಯೋಜಿಕ ಕೆಮಿಸ್ಟ್ರಿ ಲ್ಯಾಬ್ ಆಗಲಿ ಅವೆಲ್ಲ ತುಂಬ ತಂತ್ರಗಳು ಯ ಏನು ಇವೆ ಅವೆಲ್ಲ ತುಂಬ ಚೆನಾಗಿವೆ ಮತ್ತು ಹಾಸ್ಟೆಲ್ ಸೌಲಭ್ಯನೂ ಇದೆ ಹಾಸ್ಟೆಲ್ ಟೈಮಿಂಗ್ಸ್ ಇರೊದು ಇದೆ ಮತ್ತು ಹಾಸ್ಟೆಲು ತುಂಬ ಚೆನಾಗಿದೆ ಒಳ್ಳೆಯ ಸೌಲಭ್ಯ ಮತ್ತು ಒಲ್ಲೆ ಒಳ್ಳೆಯ ಊಟ ಕೊಡ್ತೀವಿ ಮತ್ತು ಇಲ್ಲಿ ನಾವು ಹೇಳಿ ಮ್ಯಾಮ್ ಹೇಳಿ ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು ಲಕ್ಷದ ಇಪ್ಪತ್ತು ಸಾವಿರ ಹಂಗೆ ಹೋಗ್ಬೋದು ಅಂದರೆ ನಮ್ಮ ಏನು ನಿಮ್ಮ ಮಕ್ಕಳು ಏನು ಪರ್ಸಂಟೇಜ್ ತಗ್ದಿರ್ತಾರೆ ಮೆರಿಟ್ಸ್ ಮೇಲೆ ನಾವು ಅವರ ಇದನ್ನ ನೋಡಿ ನಾವು ಇದು ಪರಿಗಣಿಸ್ತೀವಿ ಕಾಲೇಜ್ ಫೀಸ್ ಪರಿಗಣಿಸ್ತೀವಿ ಆಗೋದಿಲ್ಲ

ಅವರ ಏನಿದೆ ಏನೊಂದು ಲಕ್ಷ ಇಪ್ ಹತ್ತು ಸಾವಿರನ ಇಪ್ಪತ್ತು ಸಾವಿರ ಆಗ್ಬೌದು ವಸತಿ ನಿಲಯ ಮತ್ತು ಕಾಲೇಜ್ ಫೀಸ್ ಎರಡು ಸೇರಿಸಿ ಕೊಟ್ಟಿವಿ ಮತ್ತು ನಮ್ಮ ಕಾಲೇಜಲ್ಲಿ ಮೂರು ಹೊತ್ತು ಊಟ ಇರುತ್ತೆ ಆ್ಯಂಡ್ ವಾರದ ಎರ್ಡು ದಿನ ಮಾಂಸಹಾರಿ ಮಾಂಸಹಾರಿ ಊಟ ಕೊಡ್ತೀವಿ ಮತ್ತು ಹಾಲು ಮೊಟ್ಟೆ ಎಲ್ಲ ದೊರಿಯುತ್ತೆ ಮಕ್ಕಳ ಆರೋಗ್ಯ ಬಗ್ಗೆನು ಗಮನ ಇಟ್ಟಿರ್ತಿವಿ ಮತ್ತು ಸ್ಪೆಶಲಿ ಮತ್ತು ಹುಡುಗಿಯರ ಆರೋಗ್ಯ ಮತ್ತು ಅವರ ಏನಿದೆ ಪರ್ ಅವ್ರದ್ದು ಇನ್ನು ಪ್ರೈವೇಟ್ ವಿಷ್ಯಗಳು ಏನಿರುತ್ತವೆ ಅವೆಲ್ಲ ಅವೆಲ್ಲ ವಿಷಯ ಬಗ್ಗೆ ತುಂಬ ಕೆ ಇದು ಮಾಡ್ತೀವಿ ನೋಡ್ಕೊಳ್ತೀವಿ ಮತ್ತು ಹಾಸ್ಟೆಲಲ್ಲಿ ಕಂಪ್ಯೂಟರ್ ಸೌಲಭ್ಯ ಎಲ್ಲ ಇರುತ್ತೆ ಆ್ಯಂಡ್ ಫೋನ್ ಇದೆಲ್ಲ ಲ ಇದು ಮಾಡ್ಬೋದು ಯು ಹಾಂ ಉಪ್ಯೋಗಿಸ್ಬೋದು ಇವೆಲ್ಲ ತಿಂಗಳಿಗೆ ಈವಾಗ ಮಾಮೂಲಿ ನೀವು ಎ ಎಷ್ಟು ಸಲ ಬಂದು ನೀವು ಭೇಟಿ ಮಾಡಕ್ಕೆ ಇಷ್ಟ ಪಡ್ತೀರ ಅಷ್ಟು ಸಲ ಬರ್ಬೋದು ಆ ನ ಇವಾಗ ಏನೋ ಒಂದು ತುರ್ತು ಪರಿಸ್ಥಿತಿ ಇರುತ್ತೆ ಅಂದರೆ ನಾವು ಅವಾಗ ಬಿಡ್ತೀವಿ ಮಕ್ಕಳಿಗೆ ಅಂದರೆ ಮನೆದು ಏನೋ ಇದೆ ಅಥ್ವಾ ಏನಾದರೂ ಇದ್ದರೆ ಅವಾಗ ವ ಏನು ಇರುತ್ತೆ ಆ ಟೈಮಲ್ಲಿ ಆ ಸಮಯದಲ್ಲಿ ನಾವು ಮಕ್ಕಳಿಗೆ ಬಿಟ್ಟು ಕೊಡ್ತೀವಿ

ಕಾಲೇಜು ಮುಂದಿನ ತಿಂಗಳು ಇಪ್ಪತ್ನಾಲ್ಕು ಇಪ್ಪತೈದಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನೀವು ಕಾಲೇಜ್ ವಾತಾವರಣ ಇದೆಲ್ಲ ನೋಡ್ಬೇಕು ಅಂದರೆ ಒಂದಿನ ಬಂದು ಕಾಲೇಜು ಒಳಗಡೆ ಬಂದು ನೋಡಿ ವಸತಿ ನಿಲಯ ಏನಿರುತ್ತೆ ಮತ್ತು ಏನೇನು ಬಾಕ್ ಏನು ಪುಸ್ತಕಾಲಯ ಇದೆಲ್ಲ ಏನಿದೆ ಮತ್ತು ಊಟದ ಸೌಲಭ್ಯಗಳು ಹೇಗೆ ನಡೀತಾ ಇದೆ ಅಂತ ಬಂದು ಒಂದಿನ ನೋಡ್ಕೊಂಡು ಹೋಗ್ಬೋದು ಅದು ಅವಕಾಶನೂ ನಾನು ಕೊಡ್ತೀವಿ ಸರಿ ಮ್ಯಾಮ್ ಧನ್ಯವಾದ